ನಮಸ್ಕಾರ ಶ್ರುತಿ ಮಾತಾಡ್ತಾ ಇರೋದು ಇಲ್ಲಿ ಕರ್ನಾಟಕ ನಮ್ಮ ರಾಜ್ಯ ಹೌದು ತುಂಬ ಚೆನ್ನಾಗಿದೆ ನಮ್ಮ ಸಂಸ್ಕೃತಿ ಇಲ್ಲಿ ಏನು ಅಂತಾರೆ ಬೇರೆ ರಾಜ್ಯಗಳಿಗಿಂತ ವಿಭಿನ್ನವಾಗಿದೆ ಎಲ್ಲ ರೀತಿ ಜನರು ಇಲ್ಲಿ ವಾಸವಾಗಿರುತ್ತಾರೆ ಹಾಗೆ ಏನೋ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ನಮ್ಮ ರಾಜ್ಯ ಅಂತ ಕರ್ನಾಟಕನ ತುಂಬ ಸಂಸ್ಕೃತಿ ಇರೋಂತಹ ಪ್ಲೇಸ್ಗಳು ಇದೆ ಸ್ಥಳಗಳನ್ನು ನಾವು ಹೊಂದಿದೇವೆ ಹಂಗೆ ಯಕ್ಷ ನೃತ್ಯ ಎಲ್ಲ ವಿಷಯದಲ್ಲೂ ನಮ್ಮದು ಕಲೆ ಆಗಿರ್ಬೋದು ವಾಸ್ತುಶಿಲ್ಪ ಆಗಿರ್ಬೋದು ಎಲ್ಲದೂ ತುಂಬ ಚೆನ್ನಾಗಿದೆ ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾರಾದರೂ ಭೇಟಿ ಕೊಟ್ಟರೆ ಎಲ್ಲೂ ಎಂದಿಗೂ ಬಂದಿರದ ವಿಶೇಷವಾಗಿ ನಮ್ಮ ತಾಣಗಳಾದಂತಹ ವಿಶೇಷ ತಾಣಗಳನ್ನು ನೋಡಲಿಕ್ಕೆ ನೋಡಕ್ಕೆ ಬಂದಿರ್ತಾರಲ್ಲ ಅಂಥವ್ರಿಗೆ ನಮ್ಮ ಭಾಷೆ ಆಗಿರಬಹುದು ಜನಾಂಗದ ಬಗ್ಗೆ ಆಗಿರ್ಬೋದು ಕಲೆ ಬಗ್ಗೆ ಆಗಿರ್ಬೋದು ಶಿಲ್ಪಕಲೆಗಳ ಬಗ್ಗೆ ವಿವರ್ಸೋದು ನಮ್ಮದು ಪ್ರಮುಖ ಉದ್ದೇಶವೂ ಆಗಿರುತ್ತೆ ಅದು ನಮ್ಮ ನಮ್ಮದೇ ರಾಜ್ಯದ ಬಗ್ಗೆ ನಾವು ವಿಶೇಷವಾಗಿ ಹೇಳ್ಕೊಳೋ ಆವಕಾಶಗಳು ಸಿಕ್ದಂಗೆ ಆಗುತ್ತೆ ಆಮೇಲೆ ಅವ್ರಿಗೆ ಪರಿಚಯಿಸೋದರಿಂದ ನಮಗೆ ಇಂಥಿಂಥ ಪ್ಲೇಸಲ್ಲಿ ಇಂಥಿಂಥದ್ದು ಇದೆ ಇದರಲ್ಲಿ ಅದು ವಿಶೇಷವಾಗಿರುತ್ತೆ ಇಲ್ಲಿ ಹೋಗಿ ನೋಡಿ ನೀವು ಅದರಿಂದ ನಿಮಗೂ ಮನ್ಸಿಗೆ ಖುಷಿ ಸಿಗುತ್ತೆ ನಮ್ಮದು ರಾಜ್ಯದ ಏನೇನು ವಿಶೇಷತೆಗಳು ಇದೆ ಅಂತ ಹೌದು ನಮ್ಮ ರಾಜ್ಯದಲ್ಲಿ ಏನು ಒಂದೇ ರೀತಿ ಜನಾಂಗದವರೇ ಇಲ್ಲ ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಕ್ರೈಸ್ತರು ಆಗಿರ್ಬೋದು ಪ್ರತಿ ಒಂದು ಜನಾಂಗದವರು ಅವ್ರದ್ದೇ ಆದ ಜೀವನಶೈಲಿಯನ್ನು ರೂಪಿಸ್ತಿದ್ದಾರೆ ರೂಪಿಸ್ಕೊಂಡು ಇಲ್ಲಿ ವಾಸವಾಗಿದ್ದಾರೆ ಯಾರೂ ಯಾರಿಗೂ ಹಿಂಸಾತ್ಮಕವಾಗಿಲ್ಲ ಬೇರೆ ದೇಶದ ಥರ ಒಂದೇ ರೀತಿ ಜನಾಂಗದವ್ರು ಮಾತ್ರ ಇರ್ತಾರೆ ಆ ಥರ ಎಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರಲ್ಲ ಈಗ ಏನ ಹಿಂದೂಗೆ ಏನು ಬೇಕೋ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಆ ಥರ ಏನು ಇರುತ್ತೆ ಅದು ಅವರು ಸ್ವತಂತ್ರವಾಗಿ ಏನು ಮಾಡಬೇಕೋ ಅದ್ನ ಮಾಡ್ಕೊಂಡು ಇರ್ತಾರೆ ಹಾಗೇ ನೆಕ್ಸ್ಟು ಬೇರೆ ಯಾರು ಕ್ರಿಸ್ತ್ ಕ್ರಿಶ್ಚನ್ ಅವ್ರು ಅವರೂ ಅಷ್ಟೇ ಚರ್ಚ್ ಚರ್ಚಿಗೆ ಹೋಗ್ತಾರೆ ಅವ್ರ್ದು ಏನೇನೋ ಸಂಪ್ರದಾಯಗಳು ಇರುತ್ತೆ ಅದ್ನ ಮಾಡ್ಕೊಂಡು ಇರ್ತಾರೆ ಅವ್ರ್ಗೆ ಯಾವುದೇ ರೀತಿ ನಾವು ನಮ್ಮ ರಾಜ್ಯದಲ್ಲಿ ಹಿಂಸೆಯನ್ನ ನೀಡೋದಿಲ್ಲ ಅವ್ರವ್ರ ಖುಷೀಲಿ ಅವ್ರವ್ರು ಇರ್ತಾರೆ ಹಾಗೆ ಕ್ರಿಶ್ಚನ್ ಅವ್ರು ಯಾವ ಭಾಷೆ ಮಾತಾಡ್ತಾರೆ ಅದನ್ನು ಮಾತಾಡಕ್ಕೆ ಅವಕಾಶ ಇದೆ ಮುಸ್ಲಿಮ್ಸ್ ಅವ್ರು ಹೇಗ್ ಮಾತಾಡ್ತಾರೆ ಅದಕ್ಕೂ ವಕಾಶ ಇದೆ ಯಾ ಅವ್ರು ಅವ್ರಿಗೆ ಹಿಂದಿ ಮಾತಾಡೋರು ಆಗಲಿ ತುಂಬ ಜನ ಇಲ್ಲಿ ಕರ್ನಾಟಕದಲ್ಲಿ ವಾಸವಾಗಿದ್ದಾರೆ ಬೇರೆ ರಾಷ್ಟ್ರಗಳಿಂದ ಬಂದು ಇಲ್ಲಿ ಅವ್ರದ್ದೇ ಆದ ಭಾಷೆಗಳಲ್ಲಿ ಇಲ್ಲಿ ಬಂದು ಮಾತಾಡಿಕೊಂಡು ಇಲ್ಲಿ ಏನು ವಾಸವಾಗಿದ್ರೂ ಯಾವುದೇ ರೀತಿ ಹಿಂಸೆನ ನೀಡಲ್ಲ ಇಲ್ಲಿ ಅವರು ನೆಕ್ಸ್ಟು ನಮ್ಮದು ಏನು ಅಂತಾರೆ ಕಲೆ ಕಲೆಗಳು ವಾಸ್ತುಶಿಲ್ಪಗಳಿಗೆ ಬೆರಗಾಗೋ ಅಂತಹ ತುಂಬ ಪ್ಲೇಸ್ಗಳ್ ಇದೆ ಅವ್ರ ಬಗ್ಗೆ ಪರ್ಚಯವನ್ನು ಮಾಡಿಕೊಡ್ತೀವಿ ಕಲೆಯನ್ನು ಯಾವುದು ಬೇಲೂರಿನ ಚೆನ್ನಕೇಶವ ದೇವಾಲಯ ಅದು ಅದು ನೋಡೋಕ್ಕೆ ಎರಡು ಕಣ್ಣೇ ಸಾಲದು ಅನಿಸುತ್ತೆ ಅಲ್ಲಿನ ಚೆನ್ನಕೇಶವ ಮೂರ್ತಿ ಆಗಿರ್ಬೋದು ಅದ್ರ ಆ ಆ ಶಿಲ್ಪಕಲೆ ಏನಿದೆ ಅದನ್ನು ನೋಡೋಕ್ಕೆ ಕಣ್ಣುಗಳು ಸಾಲದು ಮಾತಾಡಕ್ಕೆ ಮಾತು ಪದಗಳೂ ಇಲ್ಲ ಅನಿಸುತ್ತೆ ವರ್ಣಿಸೋಕ್ಕೆ ಅದ್ರ ಬಗ್ಗೆ ಹೌದು ಅಲ್ಲವಾ ಅದನ್ನು ಸ್ಥಾಪನೆ ಮಾಡಿ ಅಂದರೆ ಕಟ್ಟಿ ನಿರ್ಮಿಸೋಕ್ಕೆ ಎಷ್ಟು ವರ್ಷಗಳು ತಗೊತು ಅಂದರೆ ಮೂರು ತಲೆಮಾರುಗಳೇ ಆಗಿತ್ತಂತೆ ಏನು ಬೇಲೂರಿನ ಚೆನ್ನಕೇಶವ ದೇವಸ್ಥಾನನ ನಿರ್ಮಿಸೋದಕ್ಕೆ ಅದರ ವಿಶೇಷತೆಗಳನ್ನು ನಾನು ಅವ್ರು ಕರ್ನಾಟಕ ರಾಜ್ಯಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಈ ಪ್ಲೇಸ್ ಇದೆ ಅಂತ ಹೋಗಿ ಸಜೆಶ್ಟ್ ಮಾಡ್ತೀನಿ ಮತ್ತು ಅಲ್ಲಿನ ಶಿಲ್ಪಕಲೆಗಳು ಯಾವ್ಯಾವ ಥರ ಇದೆ ಅಲ್ಲಿನ ಚೆನ್ನಕೇಶವ ಮೂರ್ತಿ ಯಾವ ಥರ ಇದೆ ಆಮೇಲೆ ಅದ್ರ ಸುತ್ತ ಕೆತ್ತಿದಾರಲ್ಲ ಶ್ ನ್ರ ನೃತ್ಯದ ಮಾಡೋ ಶೈಲಿ ತರಹ ಶೈಲಿ ವಾಸ್ತುಶಿಲ್ಪಗಳು ಅವು ಅದು ಅದು ಕೆತ್ತನೆ ಮಾಡೋ ಅವರ ತಾಳ್ಮೆಗೆ ಏನು ಅಂತ ಕ್ಲ್ಯಾಪ್ಸ್ ಮಾಡಬೇಕು ಅನಿಸುತ್ತೆ ಅದನ್ನು ನೋಡಿದಾಗ ಹೌದಲ್ಲವಾ ಅವರಿಗೆ ಅದ್ರ ಬಗ್ಗೆ ವಿಶೇಷತೆಗಳನ್ನ ಹೇಳಿಕೊಡೋದ್ರಿಂದ ಇಷ್ಟೊಂದು ಫೇಮಸ್ ಆಗಿದೆ ಆಮೇಲೆ ಅದು ಒಂದು ಪ್ರವಾಸಿ ತಾಣವಾಗಿ ಬದಲಾಗಿದೆ ಬಂದೋರು ಇಲ್ಲಿ ಹೋಗಲೇಬೇಕು ಅನ್ನೋ ಅಂಥ ಪ್ಲೇಸ್ ಆಗಿದೆ ಅಲ್ಲಿಗೆ ಎಷ್ಟು ಒಂಬೈನೂರು ವರ್ಷಗಳ ಇತಿಹಾಸನ ಒಳ್ ಒಳಗೊಂಡಿದೆ ಅದರಲ್ಲೂ ಕರ್ನಾಟಕದಲ್ಲಿ ಅದು ಫೇಮಸ್ ಅಂತಂದರೆ ಆ ಪ್ಲೇಸ್ ನೀವು ಹೋಗಿ ನೋಡಲೇಬೇಕಾಗಿರುತ್ತೆ ಆಮೇಲೆ ಅಲ್ಲಿ ತಂಗುದಾಣಗಳು ಇರುತ್ತೆ ಆ ಥರ ಎಲ್ಲ ಅವ್ರಿಗೆ ಹೇಳೋದರಿಂದ ಅವ್ರು ಇಲ್ಲೇ ಉ ಇಲ್ಲೇ ಸ್ಟೇ ಆಗಿ ಆ ಸುತ್ತಮುತ್ತಲು ಇರೋ ವಾತಾವರಣನ ವೀಕ್ಷಿಸಿ ಆ ದೇವಸ್ಥಾನನ ನೋಡಿ ಅದರಿಂದ ಖುಷಿಯಾಗಿ ಬರ್ತಾರೆ ನೆಕ್ಷ್ಟು ಇನ್ನು ಹಾಸನದ ಹಲ್ಮಿಡಿ ಶಾಸನ ಬಗ್ಗೆ ಹೇಳ್ಬೋದು ಹಾಸನದಲ್ಲಿ ಹಲ್ಮಿಡಿ ಶಾಸನ ಪ್ರಥಮವಾಗಿ ಕನ್ನಡದ್ದು ಸಿಕ್ಕಿದೆ ನಮಗೆ ಇಲ್ಲಿ ಹಾಸನದ್ದೇ ಸಿಕ್ಕಿ ಹಾಸನಲ್ಲೇ ಸಿಕ್ಕಿರೋದು ಹಲ್ಮಿಡಿ ಶಾಸನ ಬಗ್ಗೆ ವಿವರ್ಸ್ಬೋದು ಅವ್ರಿಗೆ ನೆಕ್ಸ್ಟ್ ಇನ್ನು ಅದು ಬಾಹುಬಲಿ ಬಾಹುಬಲಿ ಶ್ರವಣ ಬೆಳಗೊಳದ ಆ ಪ್ಲೇಸನ್ನ ನಾವು ಅವ್ರಿಗೆ ಹೇಳ್ಬೋದು ಅದು ಒಂದೇ ಕಲ್ಲಿನಲ್ಲಿ ಅಷ್ಟು ದೊಡ್ಡ ಮೂರ್ತಿನ ಕೆತ್ತಿದ್ದಾರೆ ಅದ್ರ ವಿಶೇಷತೆಗಳು ಏನು ವರ್ಷದ ಎಷ್ಟು ಹನ್ನೆರಡು ವರ್ಷಕ್ಕೆ ಮಾತ್ರ ಅದು ಮಹಾಮಸ್ತ ಅಭಿಷೇಕವನ್ನು ನಡ್ಸ್ತಾರೆ ಅಲ್ಲಿ ಅದನ್ನು ಅದರದ್ದು ವಿಶೇಷತೆಗಳನ್ನ ಹೇಳುವುದು ಅಲ್ಲಿ ನೋಡಕ್ಕೆ ಬೆಟ್ಟ ಬ್ ಅಲ್ಲಿ ಅಲ್ಲಿನ ವಾತಾವರಣ ಏನು ಅದ್ರ ಅದ್ರ ಬಗ್ಗೆ ಅವ್ರ್ಗೆ ವಿಶೇಷತೆಗಳನ್ನ ಹೇಳೋದರಿಂದ ಅವ್ರು ಇಲ್ಲಿ ಇಲ್ಲಿ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಏನೇನು ಸ್ಪೆಷಲ್ಸ ಪ್ಲೇಸಸ್ ಇದೆ ಅವನ್ನೆಲ್ಲ ಹೇಳೋದರಿಂದ ಅವರು ಅವರಿಗೂ ನಮ್ಮ ನಮ್ಮ ರಾಜ್ಯದಲ್ಲಿ ಏನೇನು ವಿಶೇಷತೆ ಇದೆ ಅದನ್ನು ವೀಕ್ಷಿಸಿ ಇಲ್ಲಿಂದ ತೃಪ್ತಿದಾಯಕವಾಗಿ ಹೋಗ್ತಾರೆ ಅನಿಸುತ್ತೆ ನಾವು ಕೂಡ ಗೈಡ್ ಗೈಡ್ಸಿಂದ ನೆಕ್ಸ್ಟ್ ಹಾಸನಲ್ ಏನು ನಿಮಗೆ ಗೋರೂರು ಡ್ಯಾಮ್ ತುಂಬ ಇಷ್ಟ ಆಗುತ್ತೆ ಅದ್ರ್ ಬಗ್ಗೆಯೂ ಅವ್ರ್ಗೆ ಸಜೆಶನ್ ಮಾಡ್ತೀನಿ ಇಲ್ಲಿ ಹೋಗಿ ನೋಡಿ ಗೋರೂರು ಡ್ಯಾಮ್ ಅಂತ ಅದು ಚೆನ್ನಾಗಿದೆ ಹೇಮಾವತಿ ನ ಜಲಾಶಯ ಇದ್ದು ಅಂತ ಅವರಿಗೂ ಅಲ್ಲಿ ಹೋದಾಗ ಅನಿಸ್ಬೋದು ಇದು ಏನಿದೆ ಮಾಮೂಲಿ ಕಟ್ಟೆ ಥರ ಇದೆ ಇಲ್ಲಿ ನೀರು ತುಂಬಿದೆ ಈ ಥರದ್ದು ಎಲ್ಲ ಸೈಡು ಇರುತ್ತಲ್ಲವಾ ಇದನ್ನು ಏನಕ್ ವಿಶೇಷ್ವಾಗಿ ಹೇಳಿದರು ಅಂತ ಅದು ಏನು ಸರ್ ಎಮ್ ವಿಶ್ವೇಶ್ವರಯ್ಯ ಅವ್ರ ಕಾಲದಲ್ಲೆಲ್ಲ ಕೆ ಆರ್ ಎಸ್ ಕೆ ಆರ್ ನಗರದ್ದು ಡ್ಯಾಮು ಎಲ್ಲ ಏನು ಇದೆ ಅವ್ರ ಪ್ಲ್ಯಾನ್ ಪ್ರಕಾರ ಮಾಡಿರೋದು ಅದು ಆ ಥರ ಕಟ್ಟೆಗಳನ್ನ ಅಥವಾ ಆ ಆ ರೀತಿ ಡ್ಯಾಮ್ಗಳನ್ನ ನಿರ್ಮಿಸದಲೇ ಹೋಗಿದ್ದಿದ್ದರೆ ತುಂಬ ಜೀವಿಗಳು ಹಾನಿ ಆಗ್ತಾ ಇದ್ದರು ತುಂಬ ಊರುಗಳು ಏನು ನಾಶವಾಗಿ ಹೋಗ್ತಾ ಇತ್ತು ಈಗ ಅಲ್ಲಿ ಕಟ್ಟೆಗಳು ಕಟ್ಟಿರೋದರಿಂದ ಅಣೆಕಟ್ಟುಗಳನ್ನ ನಿರ್ಮಿಸೋದರಿಂದ ತುಂಬ ಊರುಗಳಿಗೆ ಏನ್ ಬೆಳೆ ಬೆಳಿಯೋಕ್ಕೆ ಸಹಾಯ ಆಗಿದೆ ನೆಕ್ಸ್ಟ್ ದನ ಕರುಗಳಿಗೆ ನೀರು ಕೊಡೋಕ್ಕೆ ನೀರು ಕುಡಿಸೋಕ್ಕೆ ಸಹಾಯ ಆಗಿದೆ ಇಲ್ಲಿಂದ ತುಂಬ ಜ ಏನು ಜನ ವಾಸಿಸುತ್ತ ಅವ್ರ ಜೀವನಶೈಲಿನ ಚೆನ್ನಾಗಿ ಆಗಿದೆ ಈ ನೀರಿನಿಂದ ಆಮೇಲೆ ಈ ಕಟ್ಟೆ ಕಟ್ಟಿಲ್ಲ ಅಂದರೆ ನಮ್ಮದು ಮಳೆ ಬರೋ ಬರ್ತಾ ಇರೋ ನೀರು ಸೀದಾ ನಮ್ದು ತಗ್ಗು ಪ್ರದೇಶ ಆಗಿರುವಂಥ ತಮಿಳ್ನಾಡು ಆ ಸೈಡ್ ಹರ್ದು ಹೋಗ್ತಿತ್ತು ಆವಾಗ ನಾವು ಯಾವುದೇ ಬೆಳೆಯನ್ನು ಬೆಳಿಯಕ್ಕೆ ಆಗ್ತಿರಲಿಲ್ಲ ಇದರಿಂದ ಜೀವನ ಚೆನ್ನಾಗಿ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಪ್ಲ್ಯಾನ್ ಪ್ರಕಾರ ಇದ್ಲಿ ಇದು ಏನೂ ನಿಲ್ಲಲ್ಲ ನೀರು ತಗ್ಗಿನ ಪ್ರದೇಶಕ್ಕೆ ಹೋಗುತ್ತೆ ಇದು ವೇಷ್ಟ್ ಆಗುತ್ತೆ ಅದರಿಂದ ಕೆಳಗಡೆ ಅರಬಿಕ್ ಸಮುದ್ರ ಆ ಥರ ಹೋಗಿ ಸೇರೋ ಬದಲು ನಾವು ಇಲ್ಲೇ ಶ್ಟಾಕ್ ಮಾಡೋದರಿಂದ ಇಲ್ಲಿಯ ಜನಕ್ಕೆ ಅದು ಯೂಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿ ಈ ಥರ ಇನ್ ಇಲ್ಲೊಂದು ಅಣೆಕಟ್ಟನ್ನ ನಿರ್ಮಿಸಿದರು ಅದರಿಂದ ನಮಗೆ ಉಪಯೋಗಗಳೇ ಜಾಸ್ತಿ ಇದೆ ಆ ಥರ ಹೇಳಿದಾಗ ಹೌದಲ್ವಾ ಇವ್ರು ಎಷ್ಟು ವಿಶೇಷ್ವಾಗಿ ಮಾಡಿದ್ದಾರೆ ಈ ಡ್ಯಾಮನ್ನ ಇದರಿಂದ ಏನೇನು ಅನುಕೂಲಗಳೆಲ್ಲ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ನಮ್ಮದು ಏನ್ ಅಂತಾರೆ ವಾಸ್ತುಶಿಲ್ಪ ಕಲೆ ಅದ್ರ ಬಗ್ಗೆಯೂ ಹೆ ಹೇಳ್ದಾಗ ಅದು ಏನೇನು ಪ್ಲೇಸಸ್ ಇದೆ ಅವನ್ನೆಲ್ಲ ಈ ಥರ ಇಲ್ಲಿ ಇಲ್ಲಿ ಇದೆ ಹಿಂಗೆ ಹೋಗಿ ನೋಡಿ ಕೆ ಆರ್ ನಗರದಲ್ಲಿ ಡ್ಯಾಮ್ ಇದೆ ಮೈಸೂರಲ್ಲಿ ಒಂದು ಪ್ಯಾಲೇಸ್ ಇದೆ ಮೈಸೂರ್ದು ಆಮೇಲೆ ಮಡಿಕೇರಿಲೂ ಹಾಗೆ ಒಂದು ಪ್ಯಾಲೇಸ್ ಇದೆ ಆಮೇಲೆ ಕುಶಾಲನಗರ ಕುಶಾಲನಗರದಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಅದೂ ಅಷ್ಟೇ ಏನು ಬುದ್ದಿಸಮ್ ಅವ್ರದ್ದು ಈ ಥರ ಎಲ್ಲ ಜ್ಞಾನನ ಅವರಿಗೆ ಹೇಳಿದ್ದರಿಂದ ಇಂಥಿಂಥ ಪ್ಲೇಸಲ್ಲಿ ಇಂಥಿಂಥದ್ದು ಇದೆ ನಮ್ಮದು ವಿಶೇಷತೆಗಳು ಅಂತ ಅವ್ರು ಎಲ್ಲ ಕಡೆ ವಿಸಿಟ್ ಕೊಡೋಕ್ಕೆ ಹೋಗಿ ಬರಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟು ನಮ್ಮದು ನೃತ್ಯ ನೃತ್ಯದಲ್ಲಿ ಹೇಳಬೇಕು ಅಂದರೆ ಭರತನಾಟ್ಯ ವಾವ್ ಎಷ್ಟು ಅದ್ಬುತವಾಗಿರುತ್ತೆ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ನಿಜ ಅದು ಅವರು ತಿರುಗ್ಸೊ ಕಣ್ಣಿಂದು ಆ ನೃತ್ಯನ ಮಾಡ್ಸ್ಯೇ ಅವರಿಗೆ ತೋರಿಸ್ಬೇಕು ಅನಿಸತ್ತೆ ನನಗೆ ಕರ್ನಾಟಕ ರಾಜ್ಯಕ್ಕೆ ಏನು ಹೊಸ್ದಾಗಿ ಬಂದಿರ್ತಾರಲ್ಲ ನಮ್ಮದು ಸಂಸ್ಕೃತಿನ ಇಲ್ಲಿಗೆ ನೋಡಕ್ಕೆ ಪ್ಲೇಸಸ್ ಎಲ್ಲ ನೋಡೋಕ್ಕೆ ಏನೂ ಗೊತ್ತಿರಲ್ಲ ಅಂಥೋರಿಗೆ ನಮ್ಮ ನೃತ್ಯ ಎಷ್ಟು ಚೆನ್ನಾಗಿದೆ ಅನೋದಕ್ಕೆ ಭರತನಾಟ್ಯ ಪರ್ಫೆಕ್ಟ್ ಅನಿಸುತ್ತೆ ಅವ್ರು ಅವರ ಚ ಕಣ್ಣಿನ ನೋಟ ಅದು ಏನೋ ಗೊತ್ತಿಲ್ಲ ಅವ್ರು ಕಣ್ಣಿಗೆ ಮಾಡಿರೋ ಮೇಕಪ್ಪಿಂದ ಆ ಥರ ಕಾಣಿಸುತ್ತೋ ಅವ್ರು ರಿಯಲಿ ಡ್ಯಾನ್ಸನ್ನ ಪ್ರಾಕ್ಟೀಸ್ ಮಾಡ್ಬೇಕಾರೆ ಆ ಥರ ಕಾಣಿಸುತ್ತೋ ನಂಗೆ ಗೊತ್ತಿಲ್ಲ ಅದು ಅದನ್ನು ಅವ್ರಿಗೆ ತೋರಿಸಿದ್ರೆ ವಾವ್ ಅನಿಸುತ್ತೆ ಅನಿಸುತ್ತೆ ಹ ಆಮೇಲೆ ಮಂಗ್ಳೂರು ಸೈಡ್ ಹೋದ್ರೇ ಒಂದು ಥರ ಡ್ಯಾನ್ಸಸ್ ಇರುತ್ತೆ ಆ ಅದ್ರ್ ಬಗ್ಗೆ ಎಲ್ಲ ಹೇಳೋದರಿಂದ ಆಮೇಲೆ ಇದು ಏನು ನಾನು ದೇವ ದೇವ್ರನ್ನ ಕರೆಸ್ತೀವಲ್ಲ ನಾವು ಮನೆಗಳಿಗೆಲ್ಲ ಆ ಥರದ್ದು ಇದನ್ನೆಲ್ಲ ಮಾ ಏನು ಮೂರ್ತಿಗಳನ್ನ ಮಾಡಿಸ್ತಾ ಇರ್ತಾರೆ ದೊಣ್ಣೆ ಕುಣಿತ ಆ ಥರದ್ದು ಎಲ್ಲನೂ ಅವರಿಗೆ ತೋರಿಸಿದ್ರೆ ವಾವ್ ವಿಶೇಷ್ವಾಗಿ ಇದೆಯಲ್ಲ ಇದು ಒಂಥರ ಡಿಫ್ರೆಂಟಾಗಿ ಇದೆಯಲ್ಲ ಅನಿಸುತ್ತೆ ಆಮೇಲೆ ಮೈಸೂರು ಅರ್ಮನೆದು ಏನು ಅಂತಾರೆ ದಸರಾ ದಸರಾ ಹಬ್ಬದ್ದು ಟೈಮಲ್ಲಿ ಬರಕ್ಕೆ ನೆಕ್ಸ್ಟ್ ಟೈಮ್ ಬನ್ನಿ ಈ ಥರ ನಮ್ಮದು ಮೈಸೂರಲ್ಲಿ ಪ್ಯಾಲೇಸ್ದು ದಸರಾ ಮಹೋತ್ಸವ ಎಲ್ಲ ನಡೆಯುತ್ತೆ ಟೆನ್ ಡೇಸ್ ಇರುತ್ತೆ ಒಂದೊಂದು ದಿವ್ಸವೂ ಒಂದೊಂದು ದುರ್ಗಿಯದು ಅವತಾರಗಳ್ ಇರುತ್ತೆ ಡೈಲಿ ನಿತ್ಯ ಈ ರೀತಿ ಪೂಜೆ ಇರುತ್ತೆ ಹಿಂಗೆ ಬನ್ನಿ ಕಟ್ಟೆ ಹತ್ರ ಎಲ್ಲ ಹೋಗಿ ಈ ಥರ ಎಲ್ಲ ಪೂಜೆ ಮಾಡ್ತಾರೆ ಆಮೇಲೆ ನಮ್ಮದು ಏನು ಏನು ಅಂತಾರೆ ಇದು ಆನೆ ಮೇಲೆ ಅಂಬಾರಿನ ಕೂರಿಸ್ತಾರೆ ಅದು ನೋಡಕ್ಕೆ ಚೆನ್ನಾಗಿರುತ್ತೆ ಆ ಥರ ನಮ್ಮದು ನಮ್ಮದು ಮೈಸೂರ್ದು ದಸರದ ವಿಶೇಷತೆಗಳನ್ನು ಅವ್ರಿಗೆ ತಿಳ್ಸಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಈ ಟೈಮಿಗೆ ಬನ್ನಿ ಒಂದು ದಸರಾ ಟೈಮಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಆ ಥರದ್ದು ಎಲ್ಲ ಸಜೆಶನ್ ಕೊಡ್ತೀನಿ ಆಮೇಲೆ ಅದೇ ಎಲ್ಲ ನಾವು ನಮ್ಮ ರಾಜ್ಯದಲ್ಲಿ ಎಲ್ಲ ರೀತಿಯ ಜನಗಳು ಇದೀವಿ ಎಲ್ಲ ತ ಎಲ್ಲ ಎಲ್ಲ ಜನಾಂಗಗಳು ಇಲ್ಲಿ ವಾಸವಾಗಿದ್ದೀವಿ ಅದೆಲ್ಲ ಸಜೆಶ ಏನು ಇನ್ಫರ್ಮೇಷನನ್ನ ಅವರಿಗೆ ತಲ್ಪಿಸ್ತೀನಿ ತ್ಯಾಂಕ್ ಯು ಆಲ್